ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಮಯ ಬಾನು ನೀವು ಎಂದಾದರೂ ಎಂದಾದರೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಡುಗೆ ಮಾಡಿದ್ದೀರ ಹೌದು ನಾನು ಮಾಡಿದ್ದೆ ಅಡುಗೆಯನ್ನು ಬಿರಿಯಾನಿ ಅಂದರೆ ಯಾವಾಗ ಅಂದರೆ ನಮ್ಮನೆಯಲ್ಲಿ ಗ್ಯಾರವಿ ಇತ್ತು ರೋಝ ನಾವು ಮುಸ್ಲಿಮ್ಸು ರೋಝ ಮಾಡ್ತೀವಲ್ಲ ಮೂರು ತಿಂಗ್ಳು ಅದು ಆವಾಗ ಫ್ರೈಡೇ ರೋಝದವ್ರಿಗೆ ಊಟ ರೋಝದೋರ ಊಟ ಅಂತಲೇ ಅಲ್ಲಿರುತ್ತೆ ಅವಾಗ ಮಾಡಿದ್ವಿ ಬಿರಿಯಾನಿ ಮನೆಯಲ್ಲಿ ಬಿರಿಯಾನಿ ಮಾಡಿದೆ ಬಿರಿಯಾನಿ ಮತ್ತು ಮೊಸರು ಚಟ್ನಿ ಈ ಥರ ಅಡುಗೆ ಮಾಡಿದ್ವಿ ಬೆಳಗ್ಗೆ ಹೊತ್ತು ಬೇಗನೆ ಎದ್ದಿದ್ವಿ ಐದು ಗಂಟೆಗೆ ಹಿಂಗೆ ಎದ್ದು ಅದಕ್ಕೆ ಏನೇನು ಬೇಕು ಅವನ್ನೆಲ್ಲ ತರಕಾರಿನ ಮಾರ್ಕೆಟ್ಗೆ ಹೋಗ್ಬಿಟ್ಟು ತಂದು ಮತ್ತು ಮಧ್ಯಾಹ್ನದಿಂದ ಅಸ್ನ್ ಹೆಚ್ಚು ಅವನ್ನ ಕಟ್ ಮಾಡ್ಕೊಳ್ಳೋಕೆ ಕೂತ್ಕೊಂಡು ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಅದಕ್ಕೆ ಏನೇನು ಬೇಕು ಎಲ್ಲ ಅಲ್ಲ ಕೊತ್ತಂಬ್ರಿ ಬೆಳ್ಳುಳ್ಳಿ ಪ್ರತಿಯೊಂದನ್ನೂ ರೆಡಿ ಮಾಡಿಕೊಂಡ್ವಿ ಒಂದು ಎರ್ಡು ಮೂರು ಮುನ್ನು ಮುನ್ನೂರು ನಾಲ್ಕುನೂರ ಇಷ್ಟೊಂದು ಜನ ನಮ್ಮ ಮನೆಗೆ ಬರ್ತಾರೆ ಊಟ ಮಾಡೋದಕ್ಕೆ ಅವ್ರು ಪ್ರತಿಯೊಬ್ರಿಗೂ ಅಡುಗೆನ ನಾವು ನಮ್ಮ ನಾವೂ ರೆಡಿ ಮಾಡ್ಕೊಡ್ತೀವಿ ಅಪ್ಪಾಜಿ ಅವರು ಮನೆಯಲ್ಲಿ ಅದು ನಿಂತ್ಕೊಂಡು ಮಾಡ್ತಾರೆ ನಾವೂ ಉಳ್ಳಾಗಡ್ಡಿ ಹೆಚ್ಚೋದಾಯ್ತು ಟಮಾಟೆ ಹಣ್ಣು ಹೆಚ್ಚೋದಾಯ್ತು ಹಸಿ ಮೆಣಸಿನ್ಕಾಯಿ ಎಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಇದನ್ನು ಪ್ರತಿಯೊಂದನ್ನೂ ಹೆಚ್ಬಿಟ್ಟು ಮಸಾಲೆ ಎಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಮಸಾಲೆನ ರುಬ್ಬಿ ಕೊಡ್ತೀವಿ ನಾವು ಮಾಡೋದು ಒಲೆ ಮೇಲೆ ಮಾಡ್ತೀವಿ ಗ್ಯಾಸಿನ ಮೇಲೆ ಬಿರಿಯಾನಿ ಒಟ್ಟು ಮಾಡೋಂಗಿಲ್ಲ ಅದನ್ನು ಹೆಚ್ಕೊಟ್ಟಿದ್ದೆ ಅಪ್ಪಾಜಿ ಅವರು ನಿಂತ್ಕೊಂಡು ಮಾಡೋಕೆ ನೀ ಹಾಂ ನಿಂತ್ಕೊಳ್ತಾರೆ ಮಾಡಾದ್ಮೇಲೆ ನಾವು ಮತ್ತೆ ಅವ್ರು ಅಡುಗೆ ಮಾಡಿ ಅವ್ರು ಹೊರಗಡೆ ಅಡ್ಗೆ ಮಾಡ್ತಿರ್ತಾರೆ ಮತ್ತು ನಾವು ಒಳಗಡೆ ಅಲ್ಲಿ ಮೊಸರು ಚಟ್ನಿಗೆ ಅದಕ್ಕೆಲ್ಲ ಸೌತೆಕಾಯಿ ಉಳ್ಳಾಗಡ್ಡಿ ಹಸಿ ಮೆಣ್ಸಿನಕಾಯಿ ಕೊತ್ತಂಬರಿ ಕರಿಬೇವು ಮತ್ತು ಸೌತೆಕಾಯಿ ಗಜರಿ ಇವ್ನ ಅಷ್ಟು ಪ್ರತಿಯೊಂದನ್ನು ತರಕಾರಿನ ಸಣ್ಣ ಹೆಚ್ಬಿಟ್ಟು ಅದಕ್ಕೆ ಹಾಕಿ ಉಪ್ಪು ಮೊಸರು ಹಾಕಿ ಆ ನೀರು ಹಾಕಿ ಎಲ್ಲರಿಗೂ ಆಗೋ ಅಷ್ಟು ದೊಡ್ಡದೊಂದು ದೊಡ್ಡ ದೊಡ್ಡ ದೊಡ್ಡದು ಬೋಗುಣಿ ಟೈಪ್ ಅದ್ರೊಳ್ಗಡೆ ಮಾಡ್ತಿದ್ವಿ ಬಿರಿಯಾನಿಯೂ ರೆಡಿ ಆಗ್ತಿತ್ತು ಸಾಯಂಕಾಲ ಆರುವರೆ ಹಿಂಗೆ ನಾವು ರೋಝ ಬಿಡೋದು ಆ ಟೈಮ್ನಲ್ಲಿ ಎಲ್ಲರೂ ಮನೆಗೆ ಬರ್ತಿದ್ರು ರೋಝ ಬಿಡೋಕೆ ನಮಾಜ್ ಮುಗಿಸ್ಕೊಂಡು ಮನೆಗೆ ಬರ್ತಿದ್ರು ತುಂಬನೆ ಇಷ್ಟಪಟ್ಕೊಂಡು ತಿಂತಿದ್ರು ತುಂಬ ಚೆನ್ನಾಗಿ ಆಗಿದೆ ಚೆನ್ನಾಗಿ ಆಗಿದೆ ಅಂತಂದೇಳಿ ರೋಝ ಇರ್ತಿದ್ದರಲ್ಲ ಆ ಟೈಮ್ಗೆ ಭಾಳ ನೀರಡಿಕೆ ಆಗೋದು ಅವ್ರಿಗೆ ತಣ್ಣಂದು ಐಸಲ್ಲಿ ಫ್ರಿಜ್ದಾಗೆ ನೀರಿಟ್ಟು ಅವ್ರಿಗೆ ಕೋಲ್ಡ್ ವಾಟರ್ ಕೊಟ್ಟಿದ್ವಿ ಮತ್ತು ಬಿರಿಯಾನಿ ಸ್ವಲ್ಪ ಖಾರ ಇರ್ಬೇಕು ಅವ್ರಿಗೆ ಖಾರ ಅಂದರೆ ತುಂಬನೆ ಇಷ್ಟ ಕೆಲ್ವೊಬ್ರಿಗೆ ಖಾರ ಇಷ್ಟ ಇರುತ್ತೆ ಕೆಲ್ವೊಬ್ರಿಗೆ ಇಷ್ಟ ಇರೋಂಗಿಲ್ಲ ಚೆನ್ನಾಗಾಗಿತ್ತು ಮಾಡಿದ್ವಿ ಛಲೋ ಆಗಿತ್ತು ಅಂತ ಹೇಳಿದರು ಹಿಂದೆ ಇನ್ನೊಮ್ಮೆ ಸಣ್ಣ ಮಕ್ಕಳು ಟೀಚರ್ಸ್ ಡೇ ಇದ್ದಾಗ ಸಣ್ಣ ಮಕ್ಕಳಿಗೆ ಅಂದರೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಎಲ್ ಕೆ ಜಿ ಯು ಕೆ ಜಿ ಆಗಿರ್ಬೋದು ಒನ್ ಟು ಫಿಫ್ತ್ ಅವ್ರಿಗೆ ಅಡುಗೆ ಮಾಡಬೇಕಾಗಿತ್ತು ಎಷ್ಟು ಒಂದು ನೂರು ಜನ ನೂರೈವತ್ತು ಅಷ್ಟು ಹುಡುಗ್ರು ಇರ್ಬೋದು ಅವ್ರು ಟೀಚರ್ಸ್ ಬಂದು ನಮ್ಮನೆಗೆ ಆಡ್ರ್ ಕೊಟ್ಟಿದ್ದರು ನಮಗೆ ಪಲಾವು ಬೇಕು ಮಾಡಿ ಕೊಡಿರಿ ಅಂತಂದೇಳಿ ನಾನು ನನ್ನಮ್ಮ ಇಬ್ಬರು ನಿಂತ್ಕೊಂಡು ಮಾಡಿದ್ವಿ ಅದಕ್ಕೆ ಬೇಕಾದ ಉಳ್ಳಾಗಡ್ಡಿ ಆಯಿತು ಟಮಾಟೆ ಹಣ್ಣು ಪ್ರತಿಯೊಂದನ್ನೂ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ ಈವನ್ ನಾಳೆ ಬೇಕು ಅಂದರೆ ಇವತ್ತಿನಂದಂಗೆ ಬಂದು ಹೇಳಿದರು ಖಾರ ಇರಬಾರ್ದು ಸ್ವಲ್ಪ ಖಾರ ಕಮ್ಮಿ ಇರ್ಬೇಕು ಯಾಕೆಂದರೆ ಸಣ್ಣ ಮಕ್ಕಳಿಗೆಲ್ಲ ಮಾಡೋದು ಅದಕ್ಕೆ ಖಾರ ಕಡಿಮೆ ಇರಲಿ ಅಂತ ಹೇಳೋಗಿದ್ರು ಮೊಸ್ರು ಚಟ್ನಿ ಬೇಕು ಅಂತ ಹೇಳೋಗಿದ್ರು ಸೊ ಸರಿ ನಾವು ಮಾಡ್ಕೊಡುತ್ತೀವಿ ಅಂತ ಹೇಳಿದ್ವಿ ಆಮೇಲೆ ಬಂದು ಆಡ್ರ್ ಮಾ ಕೊಟ್ಟು ಒಂದು ದೊಡ್ಡ ಬೋಗುಣಿ ಅವ್ರದ್ದೆ ಈಸ್ಕೊಳ್ತೀನಿ ನಾವು ನಾವಾಗಲೇ ಏನೂ ತಗೋಳ್ಳೋಂಗಿಲ್ಲ ಡೊಗ್ರಿ ಮಾತ್ರ ನಾವು ಅವ್ರದ್ದೇ ಈಸ್ಕೊಳ್ತೀವಿ ಆಮೇಲೆ ಆ ದುಡ್ಡು ಮಾಡ್ಕೊಟ್ಟಂತೆ ಕೊಡ್ತಾರೆ ಅವರು ಹಾಂ ಇಸ್ ಮಾಡಿ ಅದಕ್ಕೆ ಬೇಕಾದ ಎಲ್ಲ ತರಕಾರಿನ ಹೆಚ್ಕೊಳ್ತೀವಿ ಹೊರಗೆ ಮಾಡಿ ಉಳ್ಳಾಗಡ್ಡಿನ ಎಲ್ಲ ಹೆಚ್ಕೊಂಡು ಎಣ್ಣೆ ಒಳ್ಗಡೆ ಹಾಕಿ ಪ್ರೈ ಮಾಡಿ ಅದಕ್ಕೆ ಚಕ್ಕಿ ಲವಂಗ ಹಾಕಿ ಸೈಡಲ್ಲಿ ನೀರು ಈ ಕಡೆ ಎಣ್ಣೆ ಕಾಯೋಕೆ ಇಟ್ಕೊಂಡು ಅದಕ್ಕೆ ಉಳ್ಳಾಗಡ್ಡಿ ಹಸಿ ಮೆಣ್ಸಿನ್ಕಾಯಿ ಪ್ರತಿಯೊಂದು ಹಾಕಿ ಆದ್ಮೇಲೆ ಈ ಸೈಡಿಗೆ ನೀರು ಕುದಿಯೋಕೆ ಇಟ್ಕೊಂಡು ಇರ್ಬೇಕು ಅದ್ರ ಒಳಗಡೆ ಚಕ್ಕೆ ಲವಂಗ ಸ್ವಲ್ಪ ಅರಶಿನ ಮತ್ತು ಅದಕ್ಕೆ ಉಪ್ಪು ಹಾಕಿ ಅಕ್ಕಿ ಹಾಕಿದರೆ ಅದು ಚಕ್ಕೆ ಲವಂಗದ್ದು ಘಮ ತುಂಬನೆ ಚೆನ್ನಾಗಿ ಬರುತ್ತೆ ಅದ್ರ ಒಳಗಡೆ ಹಾಕಿ ಆದ್ಮೇಲೆ ನಾವು ಧಮ್ ಕಟ್ಟಿ ಏನು ಏನು ಬಿರಿಯಾನಿನೆ ಆಯಿತು ಪಲಾವು ಇಂಥದ್ದನ್ನು ನಾವು ಧಮ್ ಕಟ್ಟಿಯೇ ಮಾಡ್ತೀವಿ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ ಎಲ್ಲರೂ ಇಷ್ಟಪಡ್ತಾರೆ ಮತ್ತು ಮಕ್ಕಳು ಊಟ ಮಾಡಿ ತುಂಬ ಚೆನ್ನಾಗಿದೆ ಅಂತಂದೇಳಿ ಹೇಳ್ತಾರೆ ಎರಡರಿಂದ ಮೂರು ತಾಸು ಬೇಕು ಅದು ಅಡುಗೆ ಮಾಡೋಕೆ ಎಲ್ಲ ಹೆಚ್ಕೊಂಡು ರೆಡಿ ಮಾಡಿ ಅಷ್ಟ್ಗೆನೆ ಹಾಂ ಒಂದು ತಾಸು ಆದರೂ ಬೇಕು ಒನ್ ಅವರ್ ಆಗುತ್ತೆ ಅಡುಗೆ ಮಾಡಿ ಅದನ್ನ ಧಮ್ ಕಟ್ತೀವಲ್ಲ ಧಮ್ ಕಟ್ಟಿದ್ದು ಒಂದು ಅರ್ಧ ತಾಸು ಆದರೂ ಬೇಕು ಅರಳೋದಕ್ಕೆ ಆದಾದ್ಮೇಲೆ ಅದು ಅದನ್ನ ಧಮ್ ಕಟ್ಟಿ ಬಿಟ್ಟಿದ್ದೆ ನಾವು ಮೊಸ್ರು ಚಟ್ನಿಗೆ ರೆಡಿ ಮಾಡ್ಕೊಳ್ತೀವಿ ಅದಕ್ಕೆ ಉಳ್ಳಾಗಡ್ಡಿ ಆಯಿತು ಟಮಾಟೆ ಹಣ್ಣು ಹಾಕ್ತೀವಿ ಮುಳ್ಳು ಸೌತೆಕಾಯಿ ಗಜರಿ ಕೊತ್ತಂಬರಿ ಹಸಿ ಮೆಣ್ಸಿನ್ಕಾಯಿ ಒಂದು ಎರಡು ಹಾಕ್ತೀವಿ ಯಾಕಂದ್ರೆ ಸಣ್ಣ ಮಕ್ಳು ತಿಂತಾವಲ್ಲ ಅದಕ್ಕೆ ಹಾಕಿ ಮಾಡಿದ್ವಿ ತುಂಬ ಚೆನ್ನಾಗಾಗಿದೆ ಅಂತಂದು ಹೇಳಿಯೂ ಹೇಳಿದರು ಇಷ್ಟ ಪಟ್ಕೊಂಡು ತಿಂದರಂತೆ ಮಕ್ಕಳು ತುಂಬನೆ ಇಷ್ಟಪಟ್ಟರು ಅಂತಂದು ಹೇಳಿದ್ರು ಖಾರ ಆಗಿರಲಿಲ್ಲ ಖಾರ ಕಡಿಮೆ ಇದೆ ನಮಗೆ ಹಿಂಗೆ ಬೇಕಿತ್ತು ಅಂತಂದೇಳಿ ಹೇಳಿದರು ತು ಟೀಚರ್ಸು ತುಂಬನೇ ಇಷ್ಟಪಟ್ಟಿದ್ದರು ನಾವು ಮಾಡಿರೊ ಅಡುಗೆನ ಫಸ್ಟ್ ಟೈಮು ಮಾಡಿದ್ವಿ ತುಂಬನೆ ಭಯ ಪಟ್ಕೊಂಡು ಮಾಡಿದ್ವಿ ನಾನು ಮತ್ತು ಅಮ್ಮ ತುಂಬನೆ ಖುಷಿಯೂ ಆಗಿತ್ತು ಹೆಂಗಾಗಿತ್ತು ಏನು ಅಂತಂದು ಹೇಳಿ ತುಂಬನೆ ಭಯಪಟ್ಟಿದ್ವಿ ಅಡುಗೆ ಮಾಡಿ ಕೊಟ್ಟಿಂದು ಆಮೇಲೆ ಅವ್ರು ಈವ್ನಿಂಗ್ ಆರು ಗಂಟೆ ಹಿಂಗೆ ಬಂದಿದ್ದರು ಮಧ್ಯಾಹ್ನದ ಮೇಲೆ ಅಡುಗೆ ಮಾಡಬೇಕು ಅಂಥೇಳಿದ್ರು ಮಧ್ಯಾಹ್ನ ಮಾಡಿ ಕೊಟ್ಟಿದ್ವಿ ಆಮೇಲೆ ಸಾಯಂಕಾಲ ಈವ್ನಿಂಗ್ ಬಂದಿದ್ದರು ದುಡ್ಡು ಆವಾಗೆ ಮಧ್ಯಾಹ್ನ ಕೊಡಾಕತ್ತಿದ್ರು ಇಲ್ಲ ಮಕ್ಕಳೆಲ್ಲ ಊಟ ಮಾಡಿಬಿಟ್ಟು ಚೆನ್ನಾಗಿ ಆಗಿದೆ ಅಂತಂದೇಳಿ ಅವ್ರು ಹೇಳಲಿ ಆಮೇಲೆ ದುಡ್ಡು ಈಸ್ಕೊಳ್ತೀವಿ ಅಲ್ಲಿವರೆಗೂ ಈಸ್ಕೊಳ್ಳೋಲ್ಲ ಅಂತ ಹೇಳಿದ್ವಿ ಸರಿ ಅಂಥೇಳಿ ಮಕ್ಕಳಿಗೆ ಊಟಕ್ಕೆ ಕೊಟ್ಟಿದ್ದರು ಮಕ್ಕಳು ತುಂಬನೇ ಇಷ್ಟಪಟ್ಕೊಂಡು ತಿಂದರು ಅಂತಂದೇಳಿ ಅವ್ರು ಬಂದು ನಮ್ಗೆ ಹೇಳಿದ್ರು ಆಮೇಲೆ ಇಷ್ಟಪಟ್ಟು ಮತ್ತು ನೂರು ಇನ್ನೂರು ರುಪಾಯಿದ್ದು ಹೆಚ್ಚಿಗೆನೆ ಕೊಟ್ಟರೂ ಬೇಡ ಅನ್ನೋಕೆ ಆಗಲಿನ ತುಂಬ ಚೆನ್ನಾಗಾಗಿದೆ ಅಡುಗೆ ಅಂತಂದೇಳಿ ಜಾಸ್ತಿ ಅಮೌಂಟನ್ನ ಕೊಟ್ಟು ಮತ್ತೆ ಮತ್ತು ನೆಕ್ಸ್ಟು ಚಿಲ್ಡ್ರನ್ಸ್ ಡೇ ಬಂದಿತ್ತು ಆವಾಗಲೂ ನಮಗೆ ಹೇಳಿದರು ಮಾಡೋಕೆ ಅಡುಗೆನ ಮಾಡಿದ್ವಿ ತುಂಬ ಆವಾಗಲೂ ಅಷ್ಟೆ ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ಆ ಟೈಮ್ ಹೇಳಿದಿರಿ ಸರಿ ಖಾರ ಜಾಸ್ತಿ ಆಗೈತಿ ಅಂತಂದೇಳಿ ಅಷ್ಟೊಂದು ಏನಿಲ್ಲ ಬಟ್ ಚೆನ್ನಾಗಿ ಆಗಿತ್ತು ಅಂತಂದೇಳಿ ಹೇಳಿದ್ರು ಆಮೇಲೆ ಮ ಎರ್ಡು ಮೂರು ಸರ್ತಿ ಅಲ್ಲಿ ಮಾಡ್ಕೊಟ್ವಿ ಇನ್ನು ಕೆಲ್ವೊಂದು ಸಣ್ಣ ಸಣ್ಣ ಆಡ್ರ್ ಬಂದರೆ ನಾವು ಮಾಡ್ತೀವಿ ದೊಡ್ಡ ದೊಡ್ಡ ಆಡ್ರ್ ಏನಾದರೂ ಬಂದರೆ ಅಪ್ಪ ಅವರು ಮಾಡಿ ಕೊಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಪ್ಪಾಜಿ ಅಪ್ಪಾಜಿ ಟೇಸ್ಟ್ ಆದ್ರೆ ಅವರು ಅಷ್ಟು ಟೇಸ್ಟ್ ನಮಗೆ ಬರೋಂಗಿಲ್ಲ ಸಣ್ಣ ಸಣ್ಣ ಮಾಡ್ತೀವಿ ಇಷ್ಟಪಡ್ತಾರೆ ಅಂದರೆ ಖಾರ ಜಾಸ್ತಿ ಮಾಡೋಂಗಿಲ್ಲ ಅಪ್ಪಾಜಿ ಅವರಿಗೆ ಖಾರ ತುಂಬನೆ ಇಷ್ಟ ಹ್ಞೂ ಅಪ್ಪಾಜಿ ಅವರು ದೊಡ್ಡ ದೊಡ್ಡ ಆಡ್ರ್ ಅಂದರೆ ಹಾಸ್ಟೆಲಲ್ಲಿ ಇರೋ ಮಕ್ಕಳಿಗೆಲ್ಲ ಬೇಕು ಅಡುಗೆ ಮಾಡ್ಕೊಳ್ಬೇಕು ಬರ್ತೀರಾ ಅಂತಂದೇಳಿ ಫೋನ್ ಮಾಡಿ ಕರಿತಾರೆ ಅಪ್ಪಾಜಿ ಅವ್ರದ್ದು ದೊಡ್ಡ ಬಿರಿಯಾನಿ ಹೋಟಲ್ ಇದೆ ಚಿಕನ್ ಬಿರಿಯಾನಿ ಹೋಟಲ್ ಇದೆ ಹ್ಞೂ ಅವ್ರಿಗೆ ಮೊನ್ನೆ ಕರೆದಿದ್ರು ಏನು ನಾನು ಹಿಂಗೆ ಆಸ್ಟೆಲ್ದಲ್ಲಿ ಅನಾಥಾಶ್ರಮ ಇರುತ್ತಲ್ಲ ಹಾಸ್ಟೆಲ್ ಚಿಕ್ಕ ಮಕ್ಕಳದ್ದು ಒನ್ ಟು ಟೆಂತ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಪ್ರತಿಯೊಬ್ಬರು ಅಲ್ಲಿ ಇರ್ತಾರೆ ಅವ್ರಿಗೆ ಅಡುಗೆ ಮಾಡಿಕೊಡ್ಬೇಕು ಬರ್ತೀರ ಅಂತಂದೇಳಿ ಅಪ್ಪಾಜಿಗೆ ಫೋನ್ ಮಾಡಿದರು ಮೊನ್ನೆ ನೈಟು ಹ್ಞೂ ಸರಿ ಬರ್ತೀವಿ ಅಂತಂದು ಹೇಳಿದ್ರು ಹೋಟಲ್ ಬಂದು ಮಾಡಿಬಿಟ್ಟು ಸ್ಯಾಟರ್ಡೇ ಅವರು ಹೋಗಿದ್ರು ಎಲ್ಲ ಪ್ರತಿಯೊಂದೂ ನಮ್ಮ ಮನೆಯಿಂದಲೇ ಅಕ್ಕೀನ ಅಕ್ಕೀದು ಪ್ರತಿ ಅಂದರೆ ಬೇರೆ ರೈಸ್ ಐಟಮ್ ಏನಾದರೂ ಇತ್ತೆಂದರೆ ರೈಸ್ನ ನೀವೇ ತೊಗೊಂಡು ಬರ್ರಿ ನಮ್ಮ ನಮ್ಗೆ ಹೆಂಗೆ ಇರ್ತಾವೆ ಗೊತ್ತಿಲ್ಲ ಅಕ್ಕಿ ನಿಮ್ಮ ಮನೆಯಾಗಿಂದನೆ ತಗೊಂಡು ಬರ್ರಿ ಅಂತಂದೇಳಿ ಹೇಳಿದ್ರು ಇಪ್ಪತ್ತು ಇಪ್ಪತ್ತು ಕೆಜಿ ಏನೋ ಮಾಡಿದರಂತೆ ನನ್ಗೆ ಅಷ್ಟೊಂದು ಎಷ್ಟು ಮಾಡಿದರು ಅಂತ ಗೊತ್ತಿಲ್ಲ ತುಂಬನೇ ಇಷ್ಟಪಟ್ಕೊಂಡು ತಿಂದರು ಅಂಥೇಳಿದ್ರು ಬೆಳಗ್ಗೆ ಎಷ್ಟು ಐದು ಗಂಟೆಗೆ ಎದ್ದು ಎಲ್ಲ ರೆಡಿ ಆಗಿಬಿಟ್ಟು ತಮ್ಮ ತಮ್ಮನೋರು ಮೂವರು ಮತ್ತು ಅಪ್ಪಾಜಿ ಅಲ್ಲಿಗೆ ಆಸ್ಟೆಲಿಗೆ ಹೋಗ್ಬಿಟ್ಟು ಮಾಡಿದರು ಹಾಂ ಅಕ್ಕಿನ ಇಲ್ಲೇ ತೊಗೊಂಡು ಹೋಗಿದ್ದರು ಅವ್ರು ಪ್ರತಿಯಯೊಂದು ಅದುವೇ ನಮ್ಮ ಜಾನೆ ಸೌಟು ಆಯಿತು ದೊಡ್ಡ ದೊಡ್ಡ ಐಟಮ್ಗೆಲ್ಲ ಇಲ್ಲಿಂದಲೇ ತೊಗೊಂಡು ಹೋಗ್ತಾರೆ ಅಕ್ಕಿ ರೈಸು ಅಕ್ಕಿ ಪಾಕೀಟು ಮೂರು ಚೀಲ ತೊಗೊಂಡು ಹೋಗಿದ್ರು ಜಾನೆ ಸೌಟು ಎಲ್ಲ ನಾವೆ ತೊಗೊಂಡು ಹೋಗಿದ್ವಿ ದೊಡ್ಡ ದೊಡ್ಡ ಡೊಬ್ರಿ ಅಷ್ಟೆ ಮಾತ್ರ ಅವ್ರು ಕೊಟ್ಟಿದ್ದರು ಆಮೇಲೆ ಇನ್ನು ಏನೇನು ಬೇಕು ಅಂತಂದೇಳಿ ಎಲ್ಲ ಲೀಸ್ಟ್ ಮಾಡ್ತಾರೆ ಅಲ್ಲ ಕೊತ್ತಂಬರಿ ಕರಿಬೇವು ಪುದೀನ ಮೆಂತ್ಯ ಮತ್ತು ಉಳ್ಳಾಗಡ್ಡಿ ಪ್ರತಿಯೊಂದು ನಮ್ಗೆ ಆ ಬಿರಿಯಾನಿಗೆ ಏನೇನು ಬೇಕು ಅನ್ನೋದು ಏನೆ ಇರುತ್ತೆ ನೋಡಿ ಅದು ಪ್ರತಿಯೊಂದೂ ಲೀಸ್ಟ್ ಮಾಡಿ ಅವರಿಗೆ ಕೊಟ್ಟಿರ್ತಾರೆ ಮ ಅವ್ರು ಮುಂಚೆಯೇ ತಗೊಂಡು ಬಂದು ಇಟ್ಟಿರ್ತಾರೆ ಅಲ್ಲಿ ಅಲ್ಲೂ ಹೋದ್ಮೇಲೆ ಒಲೆ ಮೇಲೆ ನಾವು ಮಾಡೋದು ಅಲ್ಲಿ ಗ್ಯಾಸಿನ ಮೇಲೆ ಒಟ್ಟು ಮಾಡೋದೆ ಇಲ್ಲ ಅಡುಗೆನ ಒಲೆ ಮೇಲೆ ಅಲ್ಲಿಗೆ ಹೋಗಿ ಒಲೆ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅದು ಒಂದರಿಂದ ಎರಡು ತಾಸು ಏನು ಅಡುಗೆ ಆಯ್ತು ಅಂತ ಮಾಡೋಕೆ ಅಲ್ಲಿ ಬೆಳಗ್ಗೆ ಹೊತ್ತು ಎಂಟು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆಗೆ ಎದ್ದು ರೆಡಿ ಆಗಿಬಿಟ್ಟು ಎಂಟು ಗಂಟೆ ಏಳುವರೆಗೆ ಹೆಂಗೋ ಮನೆ ಬಿಟ್ಟರು ಆಮೇಲೆ ಸಾಯಂಕಾಲ ಐದುವರೆಗೆ ಮನೆಗೆ ಬಂದಿದ್ದು ಯಾಕೆಂದರೆ ಎರಡು ಸರ್ತಿನ ಅಡುಗೆ ಮಾಡಿದ್ದಾರಂತ ಅದಕ್ಕೆ ಲೇಟ್ ಆಯಿತು ತುಂಬ ಚೆನ್ನಾಗಿ ಆಗಿದೆ ಅಂತ ಆಸ್ಟೆಲ್ ಹುಡ್ಗ್ರು ಎಲ್ಲರೂ ಅಪ್ಪಾಜಿಗೆ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂಕಲ್ ತುಂಬ ರುಚಿಯಾಗಿದೆ ಅಂತಂದೇಳಿ ನಾವು ಮಸಾಲೆ ಐಟಮ್ನೆಲ್ಲ ಮನೆಯಲ್ಲೆ ರೆಡಿ ಮಾಡ್ತೀವಿ ಚಕ್ಕಿ ಲವಂಗ ಹಾ ಅವಕ್ಕೆ ನಕ್ಷತ್ರದ ಎಲೆ ಪಲಾವು ಎಲೆ ಇವು ಏನೇನೆಲ್ಲ ಅದಾವು ಅವನ್ನ ಹೊರ್ಗಡೆಯಿಂದ ತಗೊಂಡು ಬಂದ್ಬಿಟ್ಟು ಮನೆಯಲ್ಲೆನೆ ಅವನ್ನ ಉರಿದ್ಬಿಟ್ಟು ಮತ್ತು ಅನ್ ಜೀನಿನ ಅಂಗ್ಡಿಗೆ ಹೋಗಿ ಅದನ್ನು ಕುಟ್ಟಿಸ್ಕೊಂಡು ರುಬ್ಬಿಸ್ಕೊಂಡು ತಗೊಂಡು ಬಂದು ಮನೆಯಲ್ಲೇನೆ ತಯಾರು ಮಾಡ್ತೀವಿ ಅದಕ್ಕೆ ಬಿರಿಯಾನಿ ಮಸಾಲೆ ಎಲ್ಲ ಕಸ್ತೂರಿ ಮೆಂತ್ಯ ಆಗಿರ್ಬೋದು ಪ್ರತಿಯೊಂದೂ ಮನೆಯಲ್ಲೆ ತಯಾರಿಸ್ತೀವಿ ಹೊರಗಡೆ ಪರ್ದಾರ್ಥನ ಹೊರಗಡೆ ಮಸಾಲೆನೆ ಏನು ತಗೊಂಡು ಬಂದು ಹಾಕೋಂಗಿಲ್ಲ ಅದಕ್ಕೆ ಜನರೂ ಭಾಳ ಇಷ್ಟಪಡ್ತಾರೆ ನಮ್ಮ ಪಪ್ಪ ಬಿರಿಯಾನಿ ಮಾಡೋದು ನಾವು ಅದನ್ನೇ ಮಸಾಲೆ ಹಾಕ್ತೀವಿ ಹಂಗಾಗಿಯೇ ರುಚಿ ಆಗುತ್ತೆ ಎಲ್ಲರೂ ಹೋಗೋ ಇಷ್ಟಪಟ್ಟು ತಿಂತಿದ್ದರೂ ಅಂದರೆ ಫಸ್ಟ್ ಟೈಮು ಸಣ್ಣ ಮಕ್ಳಿಗೆಲ್ಲ ಮಾಡೋದು ತುಂಬನೇ ಭಯ ಪಟ್ಟಿದ್ದೆ ಹೆಂಗೆ ಆಗುತ್ತೆ ಹೆಂಗಿಲ್ಲ ಅಂತಂದೇಳಿ ನಾನು ಅಮ್ಮ ಸೇರಿ ಇಬ್ಬರೂ ಮಾಡಿದ್ವಿ ಅವರು ಚೆನ್ನಾಗಿ ಆಗಿದೆ ಅಂತ ಹೇಳೋವರೆಗೂ ನಮ್ಗೆ ತುಂಬನೇ ಭಯ ಆಗಿತ್ತು ಬಂದು ಹೇಳಿದ್ರು ಖುಷಿಯಾಗಿತ್ತು ತುಂಬನೇ ಖುಷಿಯಾಗಿತ್ತು ಅದು ದುಡ್ಡು ನಮಗೆ ಕೊಟ್ಟಿದ್ದರು ಪಪ್ಪಾ ಮಾಡು ಅಂತ ಅಂದು ಫಸ್ಟ್ ಟೈಮ್ ಹೇಳಿದ್ರು ಚೆನ್ನಾಗಿ ಮಾಡಿರಿ ನಿಮ್ಮನ್ನ ನಂಬಿ ಕೊಟ್ಟೀನಿ ಅಂತ ಹೇಳಿದರು ಅವರು ಚೆನ್ನಾಗಿ ಆಗೈತಿ ಚೆನ್ನಾಗಿ ಆಗಿತ್ತು ಅಂತ ಅಪ್ಪಾಜಿಗೆ ಫೋನ್ ಮಾಡಿ ಹೇಳಿದರು ಆಮೇಲೆ ಅವ್ರು ನಮ್ಗೆ ಹೇಳಿದ್ರು ಚಲೋ ಆಗಿತ್ತು ಅಂತ ಅಡ್ಗೆ ಅಂತಂದೇಳಿ ಸರಿ ಅಂತಂದು ಹೇಳಿದ್ವಿ ಆದರೆ ಆ ದುಡ್ಡನ್ನು ಅಪ್ಪಾಜಿ ಈಸ್ಕೊಂಡು ಹೋಗಲಿಲ್ಲ ನಮಗೆ ಕೊಟ್ಟಿದ್ದು ಯಾಕೆಂದರೆ ಫಸ್ಟ್ ಟೈಮ್ ಅಡುಗೆ ಮಾಡಿರಿ ನೀವು ಛಲೋ ಆಗಿತ್ತು ಅಂಥೇಳಿದ್ರೆ ಆ ಕ್ರೆಡಿಟ್ ನಿಮಗೆ ಬರಬೇಕು ಅಂಥೇಳಿದ್ರು ಹಂಗಾಯಿತು ಸೊ ತುಂಬನೇ ಖುಷಿ ಆಗಿತ್ತು ಅಂದು ರೋಝದವ್ರಿವರಿಗೆ ಅಡುಗೆ ಮಾಡಿಸಿದಾಗ ಅಪ್ಪಾಜಿಯೇ ಎಲ್ಲ ರೆಡಿ ಮಾ ಅಡುಗೆ ಮಾಡಿದರು ಅದಕ್ಕೆ ಎಲ್ಲ ರಡಿ ಮಾಡಿ ನಾವು ಕೊಟ್ಟಿದ್ವಿ ಮೊಸರು ಚಟ್ನಿ ಒಂದು ನಾವು ಮಾಡಿದ್ವಿ ಆಮೇಲೆ ಅಲ್ಲಿ ಪ್ರತಿಯೊಂದು ಸರ್ವ್ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತಂದೇಳಿ ಎಲ್ಲರೂ ಹೇಳ್ತಿದ್ರು ಅಪ್ಪಾಜಿ ಮಾಡಿದ ಅಪ್ಪಾಜಿ ಮಾಡಿದ್ದು ಅಂತಂದು ಹೇಳ್ತಿದ್ರು ಬೆಳ ಎಷ್ಟು ಸಾಯಂಕಾಲ ಆರುವರೆಯಿಂದ ಹನ್ನೊಂದು ಗಂಟೆವರೆಗೂ ಅದು ಬರಿ ಕೆಲಸನೆ ಆಗಿತ್ತು ಅವತ್ತು ಅಂದರೆ ರೋಝದವರಿಗೆಲ್ಲ ಎಲ್ಲರೂ ರೋಝದವರು ಊಟ ಮಾಡ್ಕೊಂಡು ಹೋದ್ಮೇಲೆ ಫ್ಯಾಮಿಲೀಸು ನೈಬರಿಂಗ್ಸ್ ಅಕ್ಕ ಪಕ್ಕ ಇರೋರಿಗೂ ಪ್ರತಿಯೊಬ್ಬರಿಗೂ ಹೇಳ್ತೀವಿ ಅವರು ಬರ್ತಾರೆ ಎಲ್ಲ ಎಲ್ಲ ಮುಗ್ಸ್ಕೊಳ್ಳೊ ಅಷ್ಟ್ಗೆನ ಹನ್ನೊಂದು ಗಂಟೆ ಆಗುತ್ತೆ ಅಷ್ಟು ಲೇಟ್ ಆಗುಗತ್ತೆ ಅದು ರೋಝ ಇದ್ದಾಗ ಮಾತ್ರ ಇನ್ನೂ ರಂಜಾನ್ ಹಬ್ಬ ಬಂದರೆ ಬಗರ್ ಖಾನನ ಚೀಕನ್ ಚಪಾತಿ ಇದನ್ನು ನಾವೇ ಮಾಡ್ತೀವಿ ಬಗರ್ ಖಾನನ ನಾನು ಮಾಡ್ತೀನಿ ಚಿಕನ ಅಮ್ಮ ಮಾಡ್ತಾಳೆ ಅವ್ರು ಮಾಡುವಾಗ ನಾನೂ ನೋಡ್ಕೊಂಡಿದ್ದೆ ಅಥ್ವಾ ನೋಡ್ಕೊಂಡಿರ್ತೀನಿ ಚಿಕನ್ ಮಾಡೋದು ಮನೇಲಿ ಯಾವಾಗಾದ್ರೂ ಸಂಡೇ ಆಯಿತು ಇವತ್ತು ಸಂಡೇ ಅಲ್ಲ ನಾನು ಮನೆಯಲ್ಲಿ ಚಿಕನ್ ನಾನೇ ಮಾಡ್ತೀನಿ ಅಮ್ಮಾಗ ಬೇಜಾರು ಆದರೆ ಮಾತ್ರ ನನ್ಗೆ ಮಾಡು ಅಂತ ಹೇಳ್ತಾರೆ ನಾನು ಮಾಡ್ತೀನಿ ಅಮ್ಮ ಹೆಂಗೆ ಮಾಡ್ಕೊಂಡು ಇರ್ತಾರೆ ಅನ್ನೋದನ್ನು ನೋಡಿ ನೋಡಿರ್ತೀನಿ ಹೆಂಗೆ ಮಾಡ್ತಿ ಮೊನ್ನೆ ಮಾಡಿದ್ದು ನೋಡಿದ್ದೆ ಇವತ್ತು ಟ್ರೈ ಮಾಡಿದೆ ಯಾವ ಒಂದು ಒಂದು ಒಂದು ಸರಿ ಹಿಂದೆ ಅಮ್ಮ ಚಿಕನ್ ಮಾಡಿದ್ರು ಅದನ್ನ ನೋಡ್ಕೊಂಡಿದ್ದೆ ನಾನು ಈ ಸರತಿ ಮಾಡ್ತೀನಿ ಅಮ್ಮ ಅಂಥೇಳಿದ್ದೆ ಮಾಡಿದ್ದೆ ತುಂಬನೇ ರುಚಿಯಾಗಿತ್ತು ಇಷ್ಟಪಟ್ಕೊಂಡು ಊಟ ಮಾಡಿದರು ಖಾರ ಜಾಸ್ತಿ ಆಗಿತ್ತು ಸ್ವಲ್ಪ ಚೆನ್ನಾಗಿಲ್ಲ ಪರವಾಗಿಲ್ಲ ಛಲೋ ಆಗೈತಿ ಅಂತ ಹೇಳಿದ್ರು ಆಮೇಲೆ ರೋಝದೋರಿಗೆ ಊಟಕ್ಕೆ ಹಾಕ್ಸಿದಾಗ ಅಷ್ಟು ಲೇಟ್ ಆಗಿತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹನ್ನೊಂದು ಹನ್ನೆರಡು ಗಂಟೆ ಆಗಿತ್ತು ಮಾ ಅಡುಗೆ ಮಾಡಿದ್ವಿ ತುಂಬ ಚೆನ್ನಾಗಾಗಿತ್ತು ಎಲ್ಲರೂ ಇಷ್ಟಪಟ್ಟು ಚೆನ್ನಾಗಿ ಆಗಿದೆ ಅಂತಂದೇಳಿ ಹೇಳಿದ್ರು ರೋಝ ಇದ್ದಾಗ ಮಾತ್ರ ತುಂಬ ಲೇಟ್ ಆಗುತ್ತೆ ತುಂಬನೇ ಕೆಲಸನು ಇರುತ್ತೆ ಸಾಕಾಗಿ ಬಿಡುತ್ತೆ ಅವಷ್ಟು ಕೆಲಸ ಮಾಡು ಅಷ್ಟರಿಗೆ ಅಮ್ಮ ಅಡುಗೆ ಮಾಡೋದನ್ನು ನೋಡಿ ಕಲ್ಕೊಂಡು ಮಾಡಿರ್ತೀನಿ ಅಪ್ಪಾಜಿ ಅವರೂ ಇಷ್ಟಪಟ್ಟು ತಿಂತಾರೆ ಇಷ್ಟ ಆಗುತ್ತೆ ನಾನ್ನು ಮಾಡೊ ಅಡುಗೆ ಅಂದರೆ ತಮ್ಮ ಮತ್ತೆ ತಂಗಿಯರಿಗೆ ತುಂಬ ಇಷ್ಟ ಕೆಲವೊಂದು ಸರಿ ಗೊತ್ತಾಗದೇ ಇರೋ ಅಡುಗೆನ ಅಕಸ್ಮಾತ್ ಏನಾದರೂ ಏನು ಮಾಡಬೇಕು ಸಂಡೇ ಐತಿ ನಾಳೆ ಏನಾದರೂ ಮಾಡೋಣ ಅಂತಂದೇಳಿ ಅನ್ನಿಸಿದಾಗ ಯೂಟೂಬ್ನಾಗ ನೋಡಿಬಿಟ್ಟು ಏನಾದರೂ ಮಾಡಿರ್ತೀನಿ ಕೆಲವೊಂದು ಸರಿ ಚೆನ್ನಾಗಿ ಆಗಿರೋಲ್ಲ ಇನ್ನೊಂದು ಸಾರಿ ಚೆನ್ನಾಗಿಯೇ ಆಗಿರುತ್ತೆ ಇಷ್ಟ ಪಟ್ಕೊಂಡು ತಿಂತಾರೆ ಒಂದ್ಸರಿ ಎಗ್ ಎಗ್ ಪಪ್ಸ್ ಮಾಡಿದ್ದೆ ಯೂಟೂಬ್ನಾಗ ನೋಡಿ ಚೆನ್ನಾಗಿ ಆಗಿತ್ತು ಆದ್ರೆ ಅಪ್ಪಾಜಿಗೆ ಅದು ಇಷ್ಟನೇ ಆಗಿರಲಿಲ್ಲ ನಮಗೆ ಇಷ್ಟ ಆಗಿತ್ತು ಅಜ್ಜಿಗೆ ತುಂಬನೇ ಇಷ್ಟ ಆಗಿತ್ತು ಇಷ್ಟಪಟ್ಟು ತಿಂದಿದ್ದರು ಸಮೋಸ ಮಾಡ್ತಿದ್ವಿ ಮತ್ತು ಮ್ಯಾಗಿ ಪಕೋಡ ಇದನ್ನೂ ಮಾಡಿದ್ವಿ ಚೆನ್ನಾಗಿ ಆಗಿರಲಿಲ್ಲ ಅಪ್ಪಾಜಿಗಂತೂ ಇಷ್ಟವೇ ಇರಲಿಲ್ಲ ಒಂದು ಏನೋ ತಿಂದು ಛಲೋ ಆಗಿಲ್ಲ ಅಂತಂದೇಳಿ ಬೈದಿದ್ದರು ಇನ್ನೂ ಒಂದು ಸ್ವಲ್ಪ ಬೆನಿಬೇಕ ಅಂಥೇಳಿದ್ರು ಹ್ಞೂ ಸರಿ ಅಂತ ಮತ್ತು ನೆಕ್ಸ್ಟ್ ಟೈಮ್ ಮಾಡಿದಾಗ ಚೆನ್ನಾಗಿ ಆಗಿತ್ತು ಇಷ್ಟಪಟ್ಟು ತಿಂದಿದ್ದರು ಹ್ಞೂ ಇನ್ನೂ ಇನ್ನೊಂದು ಸರಿ ಮ್ಯಾಗಿ ಪಿಝಾ ಅಂತ ನೋಡ್ಬಿಟ್ಟು ಯೂಟೂಬಲ್ಲಿ ನೋಡಿಬಿಟ್ಟು ಮಾಡಿದ್ವಿ ತಂಗಿ ಮತ್ತು ನಾನು ಇಬ್ಬರೂ ಸೇರ್ಕೊಂಡು ಮಾಡಿದ್ವಿ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಮಾಡಬೇಕು ಅಂತಂದೇಳಿ ಮಾಡಿದ್ವಿ ಚೀಸ್ ಇರಲಿಲ್ಲ ಏನೂ ಇರಲಿಲ್ಲ ಮನೇಲಿ ಏನು ಇತ್ತು ಅದನ್ನೇ ಹಾಕಿಬಿಟ್ಟು ಮಾಡಿದ್ವಿ ನನಗೆ ಮತ್ತು ತಂಗಿ ಅಮ್ಮ ಅಜ್ಜಿ ಇನ್ನೊಬ್ಳು ತಂಗಿ ತಮ್ಮ ಇವ್ರಿಗೆ ತಮ್ಮ ತಂಗಿ ಒಟ್ಟು ಟೋಟಲ್ ಎಂಟು ಒಂಬತ್ತು ಜನಕ್ಕೆ ಆಗುವಷ್ಟು ಪೀಝ ಮಾಡಿದ್ವಿ ಮ್ಯಾಗಿನ ನಾನು ಒಂದು ಆರು ಏಳು ಪಾಕೇಟ್ ತೊಗೊಂಡು ಬಂದ್ಬಿಟ್ಟು ಅದನ್ನ ಸಣ್ಣಕೆ ಪುಡಿ ಮಾಡಿ ಅದಕ್ಕೆ ಒಂದು ತತ್ತಿ ಒಡ್ದು ಹಾಕಿ ಅದಕ್ಕೆ ಉಪ್ಪು ಖಾರ ಉಳ್ಳಾಗಡ್ಡಿ ಟಮಾಟ ಹಣ್ಣು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಅವಷ್ಟು ಹೆಚ್ಚಾಕಿ ನಾವು ಮಾಡಿದ್ವಿ ಆಮೇಲೆ ಅದಕ್ಕೆ ಸ್ವಲ್ಪ ಇಟ್ಟು ಹಾಕಿ ಕಲಸಿ ಆಮ್ಲೆಟ್ ಟೈಪ್ ಹಾಕಿ ಮನೇಲಿ ಏನು ಇರುತ್ತೆ ಅದ್ರಿಂದಲೇ ಮಾಡೋದು ನಾನು ಮಾಡಿದ್ದು ತುಂಬನೇ ರುಚಿಯಾಗಿತ್ತು ಇಷ್ಟಪಟ್ಕೊಂಡು ತಿಂದಿದ್ದರು ಸೊ ಇಟ್ ವಾಸ್ ಎಕ್ಸ್ಪ್ರೆಸ್ಸಡ್ ತುಂಬ ಚೆನ್ನಾಗಿ ಆಗಿತ್ತು